ಹಲೋ ಸರ್ ಸಂತೋಷ್ ಕುಮಾರ್ ಅವರಾ ಸರ್ ವಿನಯ್ ಟ್ರಾವೆಲ್ಸ್ ಅವ್ರು ನಿಮ್ಮ ನಂಬರ್ ಕೊಟ್ಟರು ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು ನಾವು ಶಿವಮೊಗ್ಗ ಟ್ರಿಪ್ ಹೋಗ್ತಾ ಇದ್ವಿ ನಾವು ಫ್ಯಾಮಿಲಿ ಇದ್ದೀವಿ ಚೇತನ್ ಕುಮಾರ್ ಅಂತ ಹಾಂ ನಾವು ನಾಳೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಶಿವಮೊಗ್ಗ ರೀಚ್ ಆಗ್ತೀವಿ ಸುತ್ತಮುತ್ತ ಸ್ಥಳಗಳನ್ನ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದಿವಿ ಸ್ವಲ್ಪ ಮಾಹಿತಿ ಬೇಕಿತ್ತು ನಿಮ್ಮ ಕಡೆಯಿಂದ ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟಿಗೆ ಕಾಲ್ ಮಾಡಿದ್ದು ಉಳಕೊಳ್ಳೋ ಜಾಗದ್ದು ಬೇಕು ಫಸ್ಟು ಮತ್ತೆ ಹಾಗೆ ನಮಗೆ ಸುತ್ತಮುತ್ತ ಸ್ಥಳಗಳ ಬಗ್ಗೆ ಡೀಟೇಲ್ಸ್ ಕೊಟ್ರೂ ಉತ್ತಮವಾಗಿರತ್ತೆ ನಾಲ್ಕು ಜನ ಹೌದು ಇಬ್ಬರು ಮಕ್ಕಳು

ಹ್ಞೂ ನಾವು ಹಾಂ ಎಲ್ಲ ಇರೋವಂತ ಪ್ಲೇಸಸ್ ಯಾವುದಿದೆ ಶಿವಮೊಗ್ಗ ಹತ್ರ ಹ್ಞೂ ಹ್ಞೂ ಹೌದಾ ಅಕೊಮೊಡೇಷನ್ ಯಾವುದಿದೆ ಉತ್ತಮವಾಗಿರೋದು

ಹೌದಾ ಅಷ್ಟೆ ಚೆನ್ನಾಗಿದೆ ಅಲ್ವಾ ಅಲ್ಲಿ ಹಾಗಿದ್ದರೆ ಹೌದಾ ನೀವೆ ರೆಕಮೆಂಡ್ ಮಾಡ್ತೀರಾ ನಮಗೆ ಸಾಗರದಲ್ಲಿ ಉಳ್ಕೊಳ್ಳೋದು ಒಳ್ಳೆದಾ ಅಥವಾ ಕ ಜೋಗ ಹತ್ತಿರ ಉಳ್ಕೊಳ್ಳೋದು ಒಳ್ಳೆದಾ ಹ್ಞೂ ಹ್ಞೂ ಓಕೆ ಓಕೆ ಸರ್ ಹಾಗಿದ್ದರೆ ನಾನು ಒಂದುಸರಿ ಚೆಕ್ ಮಾಡಿ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ